ನಾವು ನಮ್ಮ ತೋಟದಲ್ಲಿ ಹೂವು ಹಣ್ಣು ಅಥವಾ ಇತರ ತರಕಾರಿಗಳನ್ನು ಮಾಡ್ತಾ ಇದ್ದೇವೆ ಅಂದರೆ ಸೌತೆಕಾಯಿ ಹೀರೇಕಾಯಿ ಬೆಂಡೆಕಾಯಿ ಅಥವಾ ಈ ಹಲವಾರು ಜಾಗದಲ್ಲಿ ಮಾಡಿಕೊಂಡು ತರಕಾರಿ ಮಾಡಿ ನಮಗೆ ಬೇಕಾದಂತಹ ಇಷ್ಟ ಪಡುವಂತ ನಾವು ತಾಜಾ ತರಕಾರಿಗಳನ್ನು ಉಪಯೋಗಿಸ್ತೇವೆ ಹಾಗೇ ಏನು ನಮಗೆ ಸೌತೆಕಾಯಿ ಅಂದರೆ ಅದು ಸಾಧಾರಣ ವರ್ಷವಿಡಿ ಒಂದು ಸಲ ಮಾಡಿದರೆ ಅದು ವರ್ಷ ಇಡೀ ನಮಗೆ ಬೇಕಾಗ್ತದೆ ಅದಕ್ಕೆ ಎದಕ್ಕೆ ಅಂದರೆ ಬೇರೇ ತರಕಾರಿ ಆದರೆ ಅದು ಇಡ್ಲಿಕೆ ಆಗೋದಿಲ್ಲ ಸೌತೆಕಾಯಿಯನ್ನು ನಾವು ತುಂಬ ಬಳಸ್ತಾ ಇದ್ದೇವೆ ಆ ಪ್ರಕ್ಕ ಹಾಗೆಯೇ ತರಕಾರಿಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಗೊಬ್ಬರವನ್ನು ಹಾಕಿ ಅದಕ್ಕೆ ಬೇಕಾದಂತ ಇದನ್ನು ಪೋಸು ಪೋಸ್ಟಿಕಾಂಶಗಳನ್ನು ಕೊಟ್ಟು ನಾವು ತರಕಾರಿಗಳನ್ನು ಬೆಳೆಸ್ತೇವೆ ಹಾಗೆಯೇ ನಮಗೆ ತರಕಾರಿ ಅಂದರೆ ತುಂಬ ಇಷ್ಟ ನಾವು ಮೀ ಮಾಂಸಹಾರಿಗಳುಕ್ಕಾಗಿ ತುಂಬ ಕಮ್ಮಿ ಬಳಸೋದು ಆ ಪ್ರಕಾರ ನಾವು ತರಕಾರಿಯನ್ನು ಯಾವಾಗಲು ಅದಕ್ಕೆ ನಮಗೆ ಬೇಕಾದ ತರಕಾರಿನ್ನು ನಾವೇ ಬೆಳೆಸಿಕೊಂಡು ನಾವೇ ಇದು ಮಾಡ್ತೇವೆ ಹವ ಹಾಗೆಯೇ ನಮ್ಮ ತೋಟದಲ್ಲಿ ಬೇಕಾದಂತ ಹಲಸಿನ ಹಣ್ಣು ಇದು ನಿಂಬೆಹಣ್ಣು ಮತ್ತೇ ಬಚ್ಚಂಗಾಯಿ ಈ ಬಚ್ಚಂಗಾಯಿ ಅಂದರೆ ನಮ್ಮ ಕಲ್ಲಂಗಡಿ ಕಲ್ಲಂಗಡಿಯನ್ನು ನಾವು ಉಪಯೋಗಿಸ್ತೇವೆ ಹಾಗೆಯೇ ನಮಗೆ ಬೇಕಾದಂತ ನಾವು ಇಲ್ಲಿಯೆ ಮಾಡಿಕೊಂಡು ನಮಗೆ ಬೇಕಾದ ತರಕಾರಿ ಅಥವಾ ಹಣ್ಣು ಹಂಪಲುಗಳನ್ನು ಬೆಳೆಸ್ತಾ ಇದ್ದೀವಿ ಹಾಗೇ ಮಾವು ನಮಗೇ ಬೆ ಮಾ ಮಾರ್ಚ್ ಏಪ್ರಿಲಲ್ಲಿ ನಮಗೆ ತುಂಬಾ ಅವಾ ಬಂಬಾಯಿಂದ ಬಂದವರಿಗೆ ತುಂಬ ಇಷ್ಟ ಅದಕ್ಕೆ ನಾವು ಆವಾಗ ಒಳ್ಳೆ ರೀತಿಯಲ್ಲಿ ಅದು ಇದಾಗ್ತದೆ ಉಪಯೋಗ ಆಗ್ತದೆ ಹಾಗೆಯೆ ನಮಗೆ ಯಾರಾದರು ನೆಂಟರಿಸ್ಟ್ರು ಬಂದರು ಕೂಡ ಅದರ ಇದನ್ನು ಜ್ಯೂಸ್ ಮಾಡಿ ಅವರಿಗೆ ಕೊಡಲಾಗ್ತದೆ ಹಾಗೆಯೆ ಅದಕ್ಕೆ ತಕ್ಕಂತೆ ನಾವು ಈ ಮುಂದೆ ಇದಕ್ಕೆ ಬೇಕಾಗುವಂತ ಎಲ್ಲ ಬೀಜಗಳನ್ನು ದಾಸ್ತಾನಾಗಿ ಇಟ್ಟುಕೊಂಡು ನಮಗೆ ಬೇಕಾದಾಗೆ ತರಕಾರಿಗಳನ್ನು ನಾವು ಪ್ರತಿ ವರ್ಷವು ನಮ್ಮ ಜಾಗದಲ್ಲಿ ನಾವು ನಾವು ಮಾಡಿಕೊಂಡು ನಮ್ಮ ಈ ರೀತಿ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಹಾಗೆಯೆ ಈ ತರಕಾರಿ ನಮಗೆ ಉಪಯುಕ್ತವಾದರು ಕೂಡ ಅದಕ್ಕೆ ಪೌಷ್ಟಿಕಾಂಶಗಳು ಜಾಸ್ತಿ ಜಾಸ್ತಿ ಇರುವುದರಿಂದ ಅದು ನಮಗೆ ತರಕಾರಿ ಅಂದರೆ ನಮಗೆ ತುಂಬ ಇಷ್ಟ ಆದುದರಿಂದ ನಾವು ತುಂಬ ಇದನ್ನು ಬಳಸಿಕೊಂಡು ನಮಗೆ ಬೇಕಾದ ಹಾಗೆ ನಮಗೆ ಪದಾರ್ಥ ಮಾಡಲು ನಮಗೆ ಇಷ್ಟ ಪಡುತ್ತೇವೆ ಹಾಗೆಯೇ ಈ ಜಾಗ ನಮಗೆ ಭತ್ತ ಭತ್ತವನ್ನು ಕೂಡ ನಾವು ನಮ್ಮ ಜಾಗ ನಮ್ಮ ಗದ್ದೆಯಲ್ಲಿ ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ನಮಗೆ ವರ್ಷಂಪ್ರತಿ ಎಷ್ಟು ಭತ್ತ ಬೇಕು ಬ್ಯ ಭತ್ತ ಬೇಕು ಅದನ್ನು ನಾವು ಬೆಳೆಸಿಕೊಂಡು ಅದೇ ಜಾ ಮಾಡ್ತಾ ಇದ್ದೇವೆ ಹಾಗೆಯೇ ಇದು ಉಪ್ಯುಕ್ತವಾದ ನಮಗೆ ನಮಾ ನಮಗೆ ಕುಚ್ಚಲಕ್ಕಿ ಅಂದರೆ ಭಾಳ ಇಷ್ಟ ಆ ಕುಚ್ಚಲಕ್ಕಿಯನ್ನು ನಾವು ಇಷ್ಟಪಟ್ಟು ನಮಗೆ ಬೇಕಾದ ಹಾಗೆ ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸೀಮಿತವಾಗಿ ಇಟ್ಟುಕೊಂಡು ಮನೆಯಲ್ಲಿ ಆ ಕುಚ್ಚಲಕ್ಕಿ ಊಟವನ್ನು ಮಾಡ್ತಾ ಇದ್ದೀವಿ ಹಾಗೆಯೆ ಒಳ್ಳೆ ರೀತಿಯಲ್ಲಿ ನಮ್ಮ ಈ ಈ ಗದ್ದೆಯಲ್ಲಿ ಆದಂತ ಈ ಬೇರೆ ಭತ್ತವನ್ನು ನಾವು ಇತರರಿಗೆ ಈ ಬೇಸಾಯ ಮಾಡಿದ ಭತ್ತವನ್ನು ಇತರರಿಗೆ ಅದನ್ನು ಮಾರಿಕೊಂಡು ನಮ್ಮ ಜೀವನ ಅಂಶವನ್ನು ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಇಡ್ತೇವೆ ತರಕಾರಿಗಳನ್ನು ನಾ ಒಳ್ಳೆ ರೀತಿಯಲ್ಲಿ ನಮ್ಮ ಜಾಗದಲ್ಲೆ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ಅದರ ಇದೇ ಒಳ್ಳೆಯ ಪೌಷ್ಟಿಕಾಂಶ ಇರುವುದರಿಂದ ನಮಗೆಲ್ಲರಿಗು ಇಷ್ಟ ಎಂದು ಹೇಳಲು ಇಚ್ಛಿಸ್ತೇನೆ